ಈಗ ಆಗಿನ ಕಾಲದಲ್ಲಿ ನಮಗೆ ನಮ್ಮ ಅಪ್ಪ ಅಮ್ಮ ಫೋನ್ ಅನ್ನೋದೆ ಏನು ಅಂತನೇ ಬಟ್ ಅವ್ರಿಗೂ ಗೊತ್ತೂ ಇರಲಿಲ್ಲ ಆಗಿನ ಕಾಲ್ದಲ್ಲಿ ಅವೆಲ್ಲ ಇರೋಕ್ಕೂ ಇರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಒತ್ತೋ ಫೋನ್ಗಳು ಬಂದ್ಬಿಟ್ಟು ಮಕ್ಳುಗೆ ಮಕ್ಳುಗಳು ದೊಡ್ಡೋವ್ರಿಗಿಂತ ಮಕ್ಳುಗಳು ಆಡೋದೇ ಜಾಸ್ತಿ ಆಗ್ಬಿಟೈತೆ ನನ್ನ ಮಕ್ಕಳೂ ನನ್ನ ಅಡಿಕೊಂಡವ್ರೆ ಫೋನ್ ಮಾಡಕ್ಕೆ ಬರೋಲ್ಲ ಫೋನ್ ಒತ್ತಕ್ಕೆ ಬರೋಲ್ಲ ಆದರೆ ನಾನು ಫಸ್ಟು ಫೋನ್ ಯೂಸ್ ಮಾಡೋದು ಕಲ್ತುಕೊಂಡಾಗ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಅಲ್ಲವಾ ಓಹ್ ನಾನು ಕಲ್ತ್ಕೊಂಡ್ಬಿಟ್ಟೆ ಅನ್ನೋ ಏನೋ ಒಂದು ಸಾಧಿಸಿ ಬಿಟ್ಟೆ ಅನ್ನೋದು ಒಂದು ಖುಷಿ ಆಗಿತ್ತು ಆಮೇಲೆ ಈ ಅದ್ರಲ್ಲಿ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಅಡ್ಗೆ ಮಾಡೋದು ಎಲ್ಲ ಎಲ್ಲ ರೀತಿನೂ ಸಿಗ್ತಾ ಇತ್ತು ನಾನು ದಿನಾ ಒಂದೊಂದು ಅಡಿಗೆ ಮಾಡೋದು ದಿನಾ ಅಂದರೆ ಇವಾಗ ಟೈಮ್ ಸಿಕ್ಕಿದಾಗ ಟೈಮ್ ಸಿಕ್ದಾಗ ಒಂದೊಂದು ಅಡಿಗೆ ಮಾಡೋದು ಅದ್ರ ಅದು ಅವ್ರು ಅವ್ರು ಹೇಳಿದ ವಿಧಾನಗಳಲ್ಲೇ ಅಡಿಗೆ ಮಾಡ್ಬಿಟ್ಟು ಅದ್ರ ರುಚಿ ನೋಡೋದು ಓಹ್ ಕರೆಕ್ಟ್ ಚೆನ್ನಾಗಾದ್ರೆ ಓಹ್ ಚೆನ್ನಾಗೈತೆ ಇನ್ನೊಂದು ಸಲ ಮಾಡ್ಕೋಬೋದು ಚೆನ್ನಾಗಾದ್ರೆ ಆಮೇಲೆ ಎಷ್ಟೊಂದು ಜನಕ್ಕೆ ಅದು ಯೂಸು ಕೂಡ ಆಗುತ್ತೆ ಅಡಿಗೆ ಮಾಡೋದ್ರ ನೋಡೋದರಿಂದ ಅಡಿಗೆ ಮಾಡೋದು ಗೊತ್ತಿಲ್ಲದೇದ್ದೋರ್ಗೆ ಅಡಿಗೆ ಮಾಡೋದು ನಾವೆಲ್ಲ ಮೊದಲೇ ಕಲಿತಿದ್ವಿ ಬಟ್ ಹೊಸ ಹೊಸ ಅಡಿಗೆಗಳನ್ನ ಕಲ್ತುಕೊಂಡು ಮನೆಯವ್ರ ಜೊತೆ ಪ್ರೀತಿ ಹಂಚಿಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಬೇರೆ ಅಲ್ಲವಾ ಹಾಗೇ ನನಗೂ ಫಸ್ಟ್ ಫಸ್ಟು ಹೊಸ ಕೆಲಸ ಮಾಡುವಾಗ ಅದು ಸಕ್ಸಸ್ ಆದರೆ ತುಂಬ ಖುಷಿ ಆಗ್ತಿತ್ತು